ಕನ್ನಡ ಭಾಷೆಯನ್ನ ಹೇಗೆ ಉಳ್ಸದಪ್ಪ ಅಂದರೆ ನಮ್ಮ ಮಕ್ಳಾಯಿತು ಮನೆಯಲ್ಲಿರೋ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಕನ್ನಡ ಸ್ಕೂಲ್ಗಳಿಗೆ ಹಚ್ಚಿ ಇಂಗ್ಲಿಷ್ ಮೀಡಿಯಮ್ ಅನ್ನು ಇಂಗ್ಲಿಷ್ ಮೀಡಿಯಮ್ ಅಂದರೆ ಶ್ರೀ ರಾಮ್ ನಮ್ಮ ನಮ್ಮ ನಮ್ಮ ಇಂಗ್ಲಿಷ್ ಮೀಡಿಯಮ್ ಅಂದರೆ ಒಂದು ರೀತಿ ಅದು ಜೈ ಶ್ರೀ ಅಷ್ಟೇ ತೋರಿಕೆಗೋಸ್ಕರ ತೋರಿಕೆಗೋಸ್ಕರ ನಾವು ಇಂಗ್ಲಿಷ್ ಮೀಡಿಯಮ್ ಸ್ಕೂಲಲ್ಲಿ ಹಚ್ಚೋದು ಹುಡುಗ್ರನ್ನ ಕನ್ನಡ ಕನ್ನಡದಿಂದ ದೂರ ಇಡೋದು ಆಮೇಲೆ ಹೊರ ರಾಜ್ಯದಿಂದ ಬಂದಂಥ ವ್ಯಾಪಾರಸ್ತರಿಗೆ ಅವ್ರ ಅವ್ರ ಪ್ರಕಾರ ಅವ್ರ ಭಾಷೆನ ಅವ್ರು ಮಾತಾಡ್ತಾ ಇದ್ದರೆ ನಾವು ನಮ್ಮ ಕನ್ನಡನ ಅವರಿಗೆ ಕಲಿಸೋದು ಹಾಗೆ ಅವ್ರ ಜೊತೆ ಆ ಇಲ್ಲಪ್ಪ ಅಂದರೆ ಅವ್ರ ಜೊತೆ ನಾವು ಅವ್ರ ಭಾಷೆನ ಮಾತಾಡ್ಕೊಳ್ತಾ ಹೋದರೆ ಅವ್ರ ಭಾಷೆ ಇಂಪ್ರೂಮೆಂಟ್ ಆಗುತ್ತೆ ಹೊರೆತಾಗಿ ನಮ್ಮ ಕನ್ನಡ ಭಾಷೆ ಯಾವುದು ಇಂಪ್ರೂಮೆಂಟ್ ಆಗಲ್ಲ ಹಾಗಾಗಿ ಅವರು ಯಾರೇ ಇರಲಿ ಪಾನಿಪುರಿ ಮಾರೋರು ಆಗಿರಲಿ ಕಿರಣಿ ಅಂಗಡಿ ಮಾಡಿರೋರು ಆಗಿರಲಿ ಬಟ್ಟೆ ಅಂಗಡಿ ಅವ್ರು ಇರಲಿ ಅವ್ರ ಜೊತೆ ನಾವು ನಮ್ಮ ಕನ್ನಡ ಭಾಷೆಯಲ್ಲೆ ಮಾತಾಡ್ಕೊಂಡು ಅವ್ರನ್ನ ನಮ್ಮ ಕನ್ನಡದ ಮಹತ್ವ ಏನಂತ ಅವ್ರಿಗೆ ತೋರಿಸ್ಕಂಡ್ ತೋರಿಸಿ ಅವ್ರ ಜೊತೆ ಕನ್ನಡದಲ್ಲೇ ವ್ಯವಹಾರ ಮಾಡೋದು ಕನ್ನಡ ಭಾಷೆಯನ್ನ ಈ ಇನ್ನು ಇನ್ನಷ್ಟೂ ಮುಂದೆ ಮುಂದಕ್ಕೆ ಚೆನ್ನಾಗ್ ಬೆಳೆಸ್ಕೊಂಡು ಹೋಗೋದು ಒಂದ್ ಕೆಲಸ ಆಗಿರತ್ತೆ ಆಮೇಲೆ ಯಾವುದೇ ಒಂದು ಅಂಗಡಿ ಅಂಗಡಿ ಬೋರ್ಡ್ಗಳಲ್ಲಿ ಯಾವುದೇ ಒಂದು ಇಂಗ್ಲಿಷ್ ಇಂಗ್ಲಿಷ್ ವರ್ಡ್ ಆಗಿರಲಿ ಅಥ್ವಾ ಹಿಂದಿ ವರ್ಡ್ ಆಗಿರಲಿ ಅದು ಏನಾದರು ಇದ್ದರೆ ಅವರು ನಮ್ಮನ್ನ ಹೇಗೆ ಕನ್ನಡ ಎರ ಎರ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ತಮಿಳ್ನಾಡಲ್ಲಿರೋ ಕ ಕ ತಮಿಳಿಯನ್ಸು ಆಮೇಲೆ ಇಂಗ್ಲಿಷ್ನಲ್ಲಿರೋ ಬೋರ್ಡ್ಗಳ್ನೆಲ್ಲ ಹೆಂಗೆ ಚೇಂಜ್ ಮಾಡ್ತಿದ್ದಾರೆ ಕನ್ನಡಕ್ಕೆ ಅದೇ ಥರ ಇನ್ನು ಇನ್ನು ಚೆನ್ನಾಗಿ ಕನ್ನಡನ ಎಲ್ಲ ಕಡೆ ಬಳಸಿ ಆ ಎಲ್ಲ ಜನತೆಗೆ ಕನ್ನಡನ ತೋರಸ್ಕೊಟ್ಟರೆ ನಮ್ಮ ಕನ್ನಡ ಭಾಷೆ ಇನ್ನು ಇನ್ನು ಮುಂದೆ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗತ್ತೆ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ ಅದನ್ನು ಬಿಟ್ಟು ಇಲ್ಲ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ ಅಂತಂದು ಹೇಳಿ ಚಲೋ ಇದೆ ಹೈ ಕ್ವಾಲಿಟಿ ಇದೆ ಅಂತಂದು ಹೇಳಿ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ಗಳಿಗೆಲ್ಲ ಹುಡುಗ್ರನ್ನ ಹಚ್ಚೋದು ಅಕ್ಕ ಮನೆಯಲ್ಲೆ ಕನ್ನಡ ಮಾತಾಡಿದರೆ ಎ ಎ ಮನೆಯಲ್ಲಿ ಕನ್ನಡ ಅಲ್ಲ ಇಂಗ್ಲಿಷ್ ಮಾತಾಡಂತ ಅವರಿಗೆ ಒಂದು ಸ್ವಲ್ಪ ಬಯ್ಯೋದು ಆದ್ರು ಬಯ್ಯೋದು ಇದನೆಲ್ಲ ಬಿಟ್ಟು ಹುಡುಗ್ರುನ್ನೆಲ್ಲ ಕನ್ನಡ ಶಾಲ್ಯಾಗೆ ಹಚ್ಚಿ ಕನ್ನಡನ ಕಲಿಯಬೇಕು ಆಮೇಲೆ ಸುತ್ತ ಮುತ್ತ ಇರೋ ನಮ್ಮ ಜನ ಜನಗಳ ಜೊತೆ ಯಾವುದೇ ರೀತಿ ಹಿಂದಿ ಇಂಗ್ಲಿಷ್ ಅಥ್ವಾ ಆ ತಮ್ಮ ಇರ್ಬೌದು ತಮ್ಮ ಭಾಷೆ ತಮ್ಮೂರಲ್ಲಿ ತಮಗೆ ಸರಿ ಇರ್ಬೌದು ಆದರೆ ಕರ್ನಾಟಕದಲ್ಲಿ ಬಂದಾಗ ಕನ್ ಕನ್ನಡ ಅಂದರೆ ಎಲ್ಲರು ಕಲಿಯಬೇಕು ಅದನ್ನ ಅದರ ಪ್ರಕಾರ ಅದನ್ನ ಇನ್ನು ತಾವು ತಾವು ಕಲಿತು ತಮ್ಮ ಮನೆಯಲ್ಲಿ ಇರೋರನ್ನ ಮನೆ ಸುತ್ತುವರ್ದು ಇರೋರನ್ನ ಅವರಿಗೆ ಎಲ್ಲಾರಿಗು ತಿಳಿಸ್ಕೊಳ್ತಾ ಹೋಗಬೇಕು ಇದು ಹೀಗೆ ಮಾಡಿದರೆ ಮಾತ್ರ ನಮ್ದು ಕನ್ನಡ ಭಾಷೆ ಇನ್ನೂ ಜಾಸ್ತಿ ಆಗತ್ತೆ ಕನ್ನಡದಲ್ಲಿ ಎಂತೆಂಥ ಒಳ್ಳೆಯ ಒಳ್ಳೆಯ ಕವಿಗಳು ಕಲಾವಿದರು ಮತ್ತು ಮತ್ತು ನಾಟಕ ನಾಟಕಕರರು ಇದ್ದಾರೆ ಅದನ್ನೆಲ್ಲ ನಾವು ಮಕ್ಕಳಿಗೆ ತೋರ್ಸ್ಕೊಂಡು ಈ ಬರೀ ಇಂಗ್ಲಿಷ್ ಆದರೆ ಇಂಗ್ಲಿಷಲ್ಲಿರೋ ಪೋಯಮ್ಸು ಅದು ಇಂಗ್ಲಿಷ್ ಪೋಯಮ್ಸ್ ಓಕೇ ಇಂಗ್ಲಿಷನ್ನು ಓದ್ತೀವಿ ಚೆನ್ನಾಗಿದೆ ಇಲ್ಲನ್ನಂಗಿಲ್ಲ ಅದನ್ನು ಬಿಟ್ಟು ಬರೀ ಇಂಗ್ಲಿಷೇ ಇಂಗ್ಲಿಷೇ ನಮಗೆ ಗ್ರೇಟು ಇಂಗ್ಲಿಷೇ ನಮಗೆ ಒಲ್ಲೆಯದು ಅಂತಂದು ಹೇಳಿ ಬರೀ ಇಂಗ್ಲಿಷ್ ಅಲ್ಲೇ ಇಂಗ್ಲಿಷ್ ಸ್ಕೂಲ್ಗಳಿಗೆ ಆಮೇಲೆ ಇಂಗ್ಲಿಷ್ ಬುಕ್ಸು ಆಮೇಲೆ ಇಂಗ್ಲಿಷ್ ವರ್ಡ್ಗಳನ್ನು ನಾವು ಜಾಸ್ತಿ ಬಳಕೆ ಬಳಸುದರಿಂದ ನಮ್ಮ ಕನ್ನಡದ ಕನ್ನಡದ ಮಹತ್ವವನ್ನ ನಾವು ಕಳ್ಕೊಳ್ತೀವಿ ಅದನ್ನ ಬಿಟ್ಟು ನಮ್ಮ ಮನೆಯಲ್ಲಿರೋರು ಮಕ್ಕಳಿಗೆ ಮಕ್ಳಾಯಿತು ನಮ್ಮ ಸುತ್ತ ಮುತ್ತ ಇರೋರು ಹೊರಗಡೆಯಿಂದ ಬಂದವರಿಗೆ ಅವರಿಗೇನು ಅವ್ರ ಭಾಷೆ ಎಷ್ಟು ಗ್ರೇಟ್ ಇದೆಯೋ ನಮಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆ ನಮಗೆ ಅಷ್ಟೇ ಚೆನ್ನಾಗಿರೋದು ಅದು ಅದಕ್ಕಿಂತ ಜಾಸ್ತಿ ನಮ್ಮ ಕನ್ನಡದಲ್ಲಿ ಪ್ ಕವಿಗಳಾಗಿರಬೌದು ಬರಹಾಗಾರರು ಇರ್ಬೌದು ಲೇಖಕರ್ ಇರ್ಬೌದು ಆಮೇಲೆ ನಾಟಕಗಾರರು ಇರ್ಬೌದು ಒಳ್ಳೊಳ್ಳೆಯ ಒಳ್ಳೊಳ್ಳೆಯ ಚಿತ್ರಕ್ಕೆ ಚಿತ್ರರಂಗದ ವ್ಯಕ್ತಿಗಳಾಗಿರ್ಬೌದು ಬಹಳಷ್ಟು ಜನ ಇದ್ದಾರೆ ಉದಾಹರಣೆಗೆ ಡಾಕ್ಟ್ರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಅಂಬ್ರೀಷ್ ಅವರು ಈಗ ಸದ್ಯದಲ್ಲಿ ಸದ್ಯದಾ ಪರಸ್ಥತಿಯಲ್ಲಿ ಅಂದರೆ ದರ್ಶನ್ ಅವರು ಸುದೀಪ್ ಅವರು ಅಪ್ ಪುನೀತ್ ರಾಜ್ಕುಮಾರ್ ಅವರು ಹೆಂಗೆ ಹೇಗೆ ಒಳ್ಳೊಳ್ಳೆಯ ಕನ್ನಡ ಕಲಿತು ಕನ್ನಡದಿಂದ ಎಲ್ಲ ಎಷ್ಟು ಒಳ್ಳೆಯ ಕೆಲ್ಸಗಳನ್ನು ಮಾಡಿದಾರೆ ಅದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ತೋರಿಸ್ತಾ ಕನ್ನಡ ಕನ್ನಡನ ಕಲಿರಿ ಅಂತ ಹೇಳ್ತಾ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟೋ ಆ ಥರ ಅವರಿಗೆ ನಮ್ಮ ಕವಿಗಳದಾಯಿತು ಆಮೇಲೆ ಹಾಡುಗಾರರಾಯಿತು ಆಮೇಲೆ ಮತ್ತು ಮತ್ತು ಕನ್ನಡ ಪುಸ್ತಕಗಳನ್ನಾತು ಅವರಿಗೆ ಓದ್ಲಿಕ್ಕೆ ಕೊಟ್ಟು ಕನ್ನಡದ ಮಹತ್ವವನ್ನು ಅವ್ರಿಗೆ ತಿಳಿಸಬೇಕು ಇಲ್ದಿದ್ದರೆ ಬರಿ ಜನ ಏನಪ್ಪಾ ಇಂಗ್ಲಿಷ್ ಮೀಡಿಯಮ್ ಅಷ್ಟೇ ಇಂಗ್ಲಿಷ್ ಅಂದರೆ ದೊಡ್ಡ ದೊಡ್ಡ ಭಾಷೆ ಅದನ್ನ ಕಲ್ತ್ರೆ ನಾವು ಫುಲ್ಲು ಅದನ ಕಲಿತರೆ ನಾವು ಎಲ್ಲ ಕಡೆ ಜೀವನ ಮಾಡ್ಬೌದು ಅದೆಲ್ಲ ಸುಳ್ಳು ಕನ್ನಡ ಭಾಷೆ ಕಲಿತರೆ ಮಾತ್ರ ಎಲ್ಲ ಯಾವುದೇ ಪ್ರದೇಶದಲ್ಲೊದರೂ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಬೇಡಂತಾನ್ನಲ್ಲ ಆದರೆ ಅದರ್ಕಿನ್ನ ಮಹತ್ವವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ಸುತರ್ದು ಇರೋರಿಗೆ ಆಮೇಲೆ ನಮ್ಮ ನಮ್ಮ ಜೊತೆ ಒಡನಾಟ ಇರೋರಿಗೆ ಇರೋರು ಜೊತೆ ಜಾಸ್ತಿ ಕನ್ನಡದಲ್ಲೇ ಮಾತಾಡಿ ಕನ್ನಡನ ಇನ್ನು ಬೆಳೆಸಬೇಕು ಹಾ ಹಾಗಂದಾಗ ಮಾತ್ರ ನಮ್ಮ ಕರ್ನಾಟಕದಲ್ಲಯಿತು ಹೊರ್ದೇಶದಲ್ಲಾಯಿತು ನಮ್ಮ ಕನ್ನಡ ಜಾಸ್ತಿ ಬೆಳಿಯುತ್ತೆ ಇಲ್ಲ ಅಂದರೆ ಇಂಗ್ಲಿಷ್ನಲ್ಲೇ ಎಲ್ಲಾರ ಜೊತೆನೂ ಮಾತಾಡ್ಕೊಳ್ತಾ ಹೋದರೆ ಬರಿ ಇಂಗ್ಲಿಷ್ಗಷ್ಟೇ ನಾವು ಪ್ರೋತ್ಸಾಹ ಕೊಟ್ಟದು ಕೊಟ್ಟಂಗೆ ಆಗತ್ತೆ ಈಗಿನ ಹಿಂದಿನ ಕಾಲದಲ್ಲಿ ಬರಿ ಕನ್ನಡದಲ್ಲಿ ಮಾತಾಡ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಕನ್ನಡ ಅಂದರೆ ಜಾಸ್ತಿ ಮಕ್ಕಳಿಗೂ ಗೊತ್ತಿಲ್ಲ ದೊಡ್ಡವರಿಗೂ ಗೊತ್ತಿಲ್ಲ ಇದು ಹೀಗೆ ಹೋದರೆ ಕನ್ನಡ ಅನ್ನೋದನ್ನ ನಾವು ಭೂತ್ಗನ್ನಡಿ ಹಾಕೊಂಡು ಹುಡುಕ ಬೇಕಾಗತ್ತೆ ಭೂತ್ ಕನ್ನಡಿ ಹಾಕೊಂಡು ಹುಡುಕ ಬೇಕಾಗುತ್ತೆ ಆ ಆ ಕೆಟ್ಟ ಕೆಲಸನ ಯಾರು ಮಾಡಬಾರದು ಮಕ್ಳಾಯಿತು ಮನೆಯಲ್ಲಾಯಿತು ಈ ಅವ್ರ ಭಾಷೆ ಯಾವುದೇ ಇರಲಿ ಮನೆಯಲ್ಲಿ ಮಾತಾಡಗಿಂದ್ದರೆ ತಮ್ಮ ತಮ್ಮ ಭಾಷೆ ಯಾವುದೇ ಇದ್ದರೂ ಮಾತಾಡಲಿ ಹೊರಗಡೆ ಜನದ ಜೊತೆ ವ್ಯವಹಾರ ಮಾಡಬೇಕಾ ವ್ಯವಹಾರ ವ್ಯಾಪಾರ ಮಾಡ್ಬೇಕಂದರೆ ನಮ್ಮ ಕನ್ನಡ ಭಾಷೆಯಲ್ಲೆ ವ್ಯವಹಾರ ವ್ಯವಹಾರ ಮಾಡಿ ಅದರದ್ದು ಮಹತ್ವನ ಎಲ್ಲಾರಿಗು ತಿಳಿಸ್ಕೊಳ್ತಾ ಹೋದರೆ ಅದು ಭಾಳ ಇಂಪ್ರೂಮೆಂಟ್ ಆಗತ್ತೆ ಮತ್ತೆ ನಮ್ಮ ಹಾಗಾಗಿ ಅದೇ ರೀತಿ ಮಕ್ಕಳನ್ನ ಜಾಸ್ತಿ ಇಲ್ಲ ನೀವು ಇಂಗ್ಲಿಷ್ ಮಿಡಿಯಮ್ಲ್ಲೇ ಕಲಿಯಬೇಕು ಇಂಗ್ಲಿಷ್ ಮೀಡಿಯಮ್ ಕ ಇಂಗ್ಲಿಷ್ ಮೀಡಿಯಮ್ಲಿ ಓದಿದರೆ ನಮ್ಮ ಡಿಗ್ನಿಟಿ ಹೆಚ್ಚಾಗತ್ತೆ ನಮ್ಮ ಮ ನಮ್ಮ ನಮ್ಮ ಪರಿಸ್ಥತಿಗಳು ಜಾಸ್ತಿ ಎತ್ರಕ್ಕೆ ಬೆಳಿತವು ಅಂತಂದು ಹೇಳಿ ಅವ್ರ ತಲೆಯಲ್ಲಿ ತುಂಬಿ ಕನ್ನಡದಿಂದ ದೂರ ಇಡೋದು ಇದು ಯಾವುದು ಯಾವುದು ಸರಿಯಾದ ಕಾರಣ ಅಲ್ಲ ಕನ್ನಡನ ಎಲ್ಲರಿಗೂ ಕನ್ನಡನ ಎಲ್ಲಾರಿಗು ಪ್ರೀತಿಸಬೇಕು ಓದಿಸಬೇಕು ಮತ್ತು ಅದರ ಬಗ್ಗೆ ಪ್ರಚಾರ ಮಾಡಬೇಕು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಮಾಡ್ತಿರೋದೂ ಒಳ್ಳೆಯ ಕೆಲಸ